ನಾನು ಎಮೇಜಾನ್ನಲ್ಲಿ ಒಂದು ಮೊಬೈಲ್ ಫೋನ ತಗೊಂಡಿದ್ದೆ ಆ ಮೊಬೈಲ್ ತುಂಬ ಇಷ್ಟ ಆಗಿತ್ತು ಯಾಕೆಂದರೆ ಆ ಫೀಚರ್ನ ಮೊಬೈಲ್ ಫೋನ್ಗಳು ಸಾಮಾನ್ಯವಾಗಿ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿವರೆಗೆ ಬೆಲೆ ಇರ್ತದೆ ಆದರೆ ನಾನು ಈ ಫೋನನ್ನು ಇಪ್ಪತ್ತು ಸಾವಿರ ರೂಪಾಯಿಗೆ ಖರೀದಿ ಮಾಡಿದ್ದೆ ಇದರ ಕ್ಯಾಮರಾ ತುಂಬ ಒಳ್ಳೆಯದಿತ್ತು ನನಗೆ ತುಂಬ ಇಷ್ಟವಾಗಿತ್ತು ಅದರಲ್ಲಿ ಫೋಟೋಸ್ ಎಲ್ಲ ಒಳ್ಳೆಯದು ಬರ್ತಾ ಇತ್ತು ಮತ್ತು ತುಂಬ ದೂರದ ವಸ್ತುವಿನ ಫೋಟೋ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಆಮೇಲೆ ಅದರ ಪ್ರೊಸೆಸರ್ ಏನಿದೆ ಅದಕ್ಕೋಸ್ಕರ ಆ ಮೊಬೈಲನ್ನ ತಗೊಂಡೆ ಅದರಲ್ಲಿ ಎಷ್ಟು ಗೇಮ್ಸ್ ಆಡಿದ್ರೂ ಕೂಡ ಅದು ಹ್ಯಾಂಗ್ ಆಗ್ತಾ ಇರಲಿಲ್ಲ ನಾನು ಒಂದು ತುಂಬ ಗೇಮ್ಸ್ ಆಡ್ತಾ ಇದ್ದೆ ಪಬ್ಜಿ ಆ ಥರ ಎಲ್ಲ ಗೇಮ್ಸನ್ನು ಆಡ್ತಾ ಇದ್ದೆ ಅದು ಎಂಥ ಸಹ ಆಗ್ತಿರಲಿಲ್ಲ ತುಂಬ ಒಳ್ಳೆಯದಾಗಿ ನಡಿಯುತ್ತಾ ಇತ್ತು ಮೊಬೈಲ್ ಎರಡು ತಿಂಗಳು ನಾನು ಅದನ್ನು ಬಳಕೆ ಮಾಡಬೇಕು ಮಾಡಿದ ಮೇಲೆ ನಂತರ ಅದರಲ್ಲಿ ಬ್ಯಾಟ್ರಿದು ಸಮಸ್ಯೆ ಬರಲಿಕ್ಕೆ ಶುರು ಆಯಿತು ಒಂದು ಸಲ ಚಾರ್ಜ್ ಮಾಡಿದರೆ ಮೊದಲಿಗೆ ಅದು ಎಂಟರಿಂದ ಒಂಬತ್ತು ಗಂಟೆ ತನಕ ಬರ್ತಾ ಇತ್ತು ನನಗೆ ಒಂದು ದಿನ ಪೂರ್ತಿ ಅದು ಯೂಸ್ ಮಾಡಲಿಕ್ಕೆ ಆಗ್ತಾ ಇತ್ತು ಆದರೆ ಈ ಒಂದು ಎರಡು ತಿಂಗಳ ನಂತರ ಒಂದು ಸಲ ಚಾರ್ಜ್ ಮಾಡಿದರೆ ಅದು ಖಾಲಿ ನಾಲ್ಕರಿಂದ ಐದು ಗಂಟೆ ಮತ್ತೆ ಮತ್ತೆ ಅಷ್ಟು ಸಹ ಬರ್ತಾ ಇರಲಿಲ್ಲ ಅಂದರೆ ಒಂದು ಮೂರರಿಂದ ನಾಲ್ಕು ಗಂಟೆ ಅಷ್ಟು ಬರ್ತಾ ಇತ್ತು ನಾನು ಹೌದು ಎಮಜಾನ್ ಅವರಿಗೆ ಕಾಲ್ ಮಾಡಿದೆ ಅವರು ಹೇಳಿದ್ದು ನಮ್ಮದು ರಿಪ್ಲೇಸ್ ಪಾಲಿಸಿ ಕೇವಲ ಹತ್ತು ದಿನ ಮಾತ್ರ ಅದರ ನಂತರ ನಾವು ರಿಪ್ಲೇಸು ಮಾಡಿ ಕೊಡೋಲ್ಲ ಅಂತ ಆಮೇಲೆ ನಾನು ಮೊಬೈಲ್ನ ಕಶ್ಟಮರ್ ಕೇರ್ಗೆ ಸಹ ಕಾಲ್ ಮಾಡಿದೆ ಅವರಿಗೆ ಹೇಳಿದೆ ಈ ಫೋನ್ನಲ್ಲಿ ಸಮಸ್ಯೆ ಇದೆ ಈ ಫೋನನ್ನ ರಿಪ್ಲೇಸ್ ಮಾಡಿ ಕೊಡಿ ಅಂತ ಆಗ ಅವರು ಹೇಳಿದ್ದು ಫೋನನ್ನ ರಿಪ್ಲೇಸ್ ಮಾಡೋಕ್ಕೆ ಆಗೋಲ್ಲ ಅದನ್ನು ರಿಪೇರ್ ಮಾಡಿ ಬೇಕಿದ್ದರೆ ನಾವು ಕೊಡ್ತೇವೆ ಅದು ಅಡಿ ಅದು ನಿಮಗೆ ಓಕೆ ಆದರೆ ಓಕೆ ಅಂತ ಹೇಳಿದ್ದು ಇದರಲ್ಲಿ ನಮಗೆ ನನ್ನದು ತುಂಬ ಎಮೌಂಟ್ ವೇಶ್ಟ್ ಆಯಿತು ಅದನ್ನು ರಿಪೇರ್ ಮಾಡಿಕೊಡ್ತೇವೆ ಅಂತ ಹೇಳಿದ ಮೇಲೆ ನಿಮ್ಮ ಫೋನ್ದು ವ್ಯಾರಂಟಿ ಇದೆ ಒಂದು ವರ್ಷ ಹಾಗಾಗಿ ನಿಮಗೆ ಯಾವುದೇ ಖರ್ಚು ಇಲ್ಲದೆ ರಿಪೇರ್ ಮಾಡ್ತೇವೆ ಅಂತ ಹೇಳಿದ್ದು ಆದರೆ ನಮ್ಮದು ಮೊಬೈಲು ಸರಿಯ ಒಂದು ಸಲ ಹಾಳಾದ ಮೇಲೆ ಇನ್ನೊಂದು ಸಲ ಸರಿ ಮಾಡೋದು ನನಗೆ ಅಷ್ಟು ಇಷ್ಟ ಇರಲಿಲ್ಲ ನಾನು ಅದಕ್ಕೆ ಅದನ್ನು ಸೆಕೆಂಡ್ ಹ್ಯಾಂಡಲ್ಲಿ ರೀಸೇಲ್ ಮಾಡಿದೆ